ಹಲೋ

ನಮಸ್ತೆ ಅಪ್ಪ ಎಲ್ಲಿಂದ ಮಾತಾಡೊದು

ಹೌದು ಇದೆ ನಮ್ಮದೆ ನಾವು ಮಾಡ್ಕೊಡ್ತೀವಿ

ಹಾಂ ಯಾವ ಸಂಡೆ ಬರುತ್ತೆ ಹೇಗೆ

ಆಯಿತು ನೀವು ಫಸ್ಟು ಡೇಟ್ ಕೊಟ್ಟುಬಿಡಿ ನಾವು ಬುಕ್ ಮಾಡ್ಕೊತೀವಿ

ತುಂಬ ಸರಿಯಾಗಿ ಮಾಡಿದೀವಿ ತುಂಬ ಸಿಂಪಲ್ಲಾಗಿ ನೀವೂ ಏನು ಕೇಳ್ತೀರ ಎಷ್ಟು ಕೇಳ್ತೀರ ಅಷ್ಟಕ್ಕಷ್ಟೆ ನಾವು ಮಾಡ್ಕೊಡ್ತೀವಿ

ಹಾಂ ಹಾಂ ಹ್ಞೂ ಹ್ಞೂ ಖಂಡಿತ ಖಂಡಿತ ಸಿಗುತ್ತೆ ಬಟ್ ನಿಮಗೆ ಎಷ್ಟು ಅಮೌಂಟಲ್ಲಿ ನಿಮಗೆ ಆಗಬೇಕು ಹಾಂ ಬಜೆಟ್ ಎಷ್ಟರಲ್ಲಾದ್ರೆ ಆಗುತ್ತೆ ಮತ್ತು ಯಾವ ಯಾವ್ ಕಡೆಗೆ ಯಾವ ಯಾವ್ ಬೇಕು ಅಂತ ಈಗ ಕೆಲವರು ಎಂಟ್ರನ್ಸು ಜೋರಾಗಿ ಇರಬೇಕು ಅಂತ ಹೇಳ್ತಾರೆ ಕೆಲವರು ಸ್ಟೇಜ್ ಡೆಕೊರೇಷನ್ ಚೆನ್ನಾಗಿರ್ಬೇಕು ಅಂತಾರೆ ಕೆಲವರು ಧಾರೆ ಮಂಟಪಕ್ಕೆಲ್ಲ ಇರಬೇಕು ಅಂತಾರೆ ನಿಮಗೆ ಎಷ್ಟು ಎಲ್ಲೆಲ್ಲಿ ಬೇಕು ಅಂತ ಹೇಳಿದ್ರೆ ಅದ್ರ ಬಜೆಟ್ ಎಷ್ಟಾಗುತ್ತೆ ಅಂತ ಹೇಳ್ತೀವಿ ಅನಂತರ ನೀವು ಅಡ್ವಾನ್ಸ್ ಕೊಟ್ಟರೆ ಅನಂತರ ನಾವು ಅದನ್ನು ಮಾಡ್ಕೊಡ್ತೀವಿ

ಹ್ಞೂ ಹಾಂ ಮಾತಾಡಿ ಮತ್ತು ಮೊದಲನೇದಾಗಿ ಡೇಟ್ ನಮಗೆ ಬೇರೆ ಅವ್ರದ್ದೆಲ್ಲ ಇರುತ್ತಲ್ಲಾ ಡೇಟ್ ಫಿಕ್ಸ್ ಮಾಡಿಕೊಂಡ್ರೆ ಈಸಿ ಆಗುತ್ತೆ ಹಾಂ ಹಾಂ

ನಾವು ತುಂಬ ಕಡೆ ಮಾಡಿದೀವಿ ತುಂಬ ಸಿಂಪಲ್ಲಾಗೂ ಇರಬೇಕು ಗ್ರಾಂಡಾಗಿ ಕಾಣಬೇಕು ಆ ಥರ ಏನೇನೊ ತುಂಬ ಕಡೆ ಮಾಡ್ಕೊಟ್ಟಿದೀವಿ ಮಾಡ್ಕೊಡೋಣ ಸರಿ ಸರಿ ಆಯ್ತಪ್ಪ ತ್ಯಾಂಕ್ ಯು ಎರಡು ನಿಮಿಷ ಬೇಕಾ